ಏಳು ಒಂದು ಎರಡು ಸಾವಿರದ ನಾಲ್ಕು ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಎಂಟು ಆರು ಎರಡು ಸಾವಿರದ ನಾಲ್ಕು ಹತ್ತೊಂಬತ್ತು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತಾರು ಏಳು ಎರಡು ಸಾವಿರದ ಆರು